ನಾನು ಅಡುಗೆ ಮಾಡಿದ್ದಲ್ಲಿ ಅದು ನಾನು ನಿರೀಕ್ಷೆ ಮಾಡಿದಷ್ಟು ಚೆನ್ನಾಗಿ ಬಂದಿಲ್ಲವೆಂದರೆ ಅದನ್ನು ನಾನು ಏನೂ ಮಾಡುವುದಿಲ್ಲ ನಾನೇ ಮಾಡಿದ್ದರಿಂದ ನಾನು ತಿನ್ನುತ್ತೇನೆ ಮನೆಯವರ್ಯಾರು ತಿನ್ನದೇ ಇದ್ದಾಗ ಅದನ್ನು ಬೇರೇನೂ ಮಾಡುವುದಕ್ಕೆ ಆಗುವುದಿಲ್ಲ ನಾನು ಅದರಲ್ಲಿ ತನ್ನ ಸೃಜನಶೀಲತೆಯನ್ನು ತೋರಿಸುವಷ್ಟು ಮಟ್ಟಿಗೆ ನಾನು ಅಡಿಗೆಯಲ್ಲಿ ನೈಪುಣ್ಯತೆಯನ್ನು ಹೊಂದಿಲ್ಲ ಆದ್ದರಿಂದ ನನ್ನ ಯಾವುದೇ ಒಂದು ಸೃಜನಶೀಲತೆ ಅಲ್ಲಿ ಸರಿ ಹೋಗುವುದಿಲ್ಲ ಮತ್ತೆ ನಾನು ನನ್ನ ಅಡುಗೆಯನ್ನು ಪ್ರಾರಂಭ ಮಾಡ್ತೀನಿ ಬೇರೆ ಅಡುಗೆ ಮಾಡಿ ಮನೆಯವರಿಗೆ ಬಡಿಸುತ್ತೇನೆ